ನಾ ಭೇಟಿ ನೀಡಿದ ಸ್ಥಳಂದ್ರೆ ಯಾವ್ಯಾವು ಅಂದರೆ ಚಂಗ್ಲೆರಿ ವೀರಭದ್ರೇಶ್ವರ ಗುಡಿ ಮತ್ತು ಕರಪನಹಳ್ಳಿ ಅಲ್ಲಮ್ಮಪ್ರಭು ದೇವರ ದೇವಾಲಯ ಮತ್ತು ಇನ್ನೂ ಒಂದು ಸ್ಥಳ ಅಂದರೆ ಗೊಟ್ಟಮ್ ಗುಟ್ಟಾ ಅದ್ರಲ್ಲಿ ಮೂರು ಮೂರು ಸ್ಥಳದಲ್ಲಂದ್ರೆ ನನಗೆ ಇಷ್ಟ ಆಗಿದ್ದು ಗೊಟ್ಟಮ್ ಗುಟ್ಟಾ ಯಾಕೆಂದ್ರೆ ಅಲ್ಲಿ ಸುಂದರವಾದ ವಾತಾವರಣ ಬೇರೆ ಬೇರೆ ರೀತಿಯ ಗಿಡಗಳು ಮರಗಳು ಆಯ್ತು ದೊಡ್ಡ ಕಾಡು ಅದು ನೋಡ್ಲಿಕ್ಕೆ ನಮಗೆ ಬಹಳ ಇಷ್ಟ ಯಾಕೆಂದ್ರೆ ಅಲ್ಲಿ ಒಂದು ರೀತಿ ಮರಗಳು ಬೇರ್ಬೇರೆ ರೀತಿಗಳು ಮರಗಳು ಇರ್ತಾವ ಮತ್ತೆ ಇಂಪಾದ ಗಾಳಿ ಚೆನ್ನಾಗಿ ಒಂದು ಗಾಳಿ ಬರ್ತದ ಪಕ್ಷಿಗಳು ಚಿಲಿಪಿಲಿ ಪಕ್ಷಿಗಳು ಒಂದು ರೀತಿ ಪಕ್ಷಿ ಇರಲ್ಲ ಹಲವಾರು ರೀತಿ ಪಕ್ಷಿ ಪ್ರತಿಯೊಬ್ರ ಪ್ರವಾಸಕ್ಕೆ ಬರ್ಬೇಕಂದ್ರೆ ಅದು ಭಾಳ ಇಷ್ಟ ನಾನು ನಾನು ಹೈಸ್ಕೂಲ್ ಇರ್ಲಾಕ್ ನಾ ಹೋಗೀನಂದ್ರಿ ಸ್ಥಳದ ಹೆಸರು ನನಗೆ ಫೇವ್ರೇಟ್ ಅಲ್ಲಿ ಹೋಗಿದ್ದಾಗ ನಾನು ಏನು ಮಾಡಿದ್ದೆ ಅಂದ್ರೆ ಅಲ್ಲಿ ಸುಂದರವಾದ ನೀರು ಅಂದರೆ ಅಲ್ಲಿಂದು ಎರಡು ಸೈಡ್ ಘಟ್ಟನ ಮಧ್ಯದಲ್ಲಿ ನೀರು ಆ ನೀರಿನ ನೋಡೋಂಗೆ ಬಹಳ ಸಂತೋಷ ಆ ಟೈಮ್ ಬಂದ್ರೆ ನನಗೂ ಒಂಥರ ಏನೋ ಒಂದು ಖುಷಿ ಆವಾಗ ನಮ್ಮ ಫ್ರೆಂಡ್ಸ್ ಇದ್ದಿನ್ನಾಗ್ ನಾವು ಅಲ್ಲಿ ಆ ಸ್ಥಳಕ್ಕೆ ಹೋಗಿದ್ದೆವು ಅದರ ಒಳಗೆ ನಮಗೆ ಬಹಳ ಇಷ್ಟ ಆಗಿದ್ದು ಇದೇ ಸ್ಥಳ ಅಂದರೆ ಅಲ್ಲೇನೊ ಅಲ್ಲಿ ಆ ಸ್ಥಳದಾಗ ಹೇಗಿತ್ತಂದ್ರೆ ಹಸಿರು ಹಸಿರಾದ ಮರಗಳು ಕೆಲವೊಂದು ಮರ ಸಣ್ಣವು ಕೆಲವೊಂದು ಮರ ದೊಡ್ಡವು ಬೇರೆಬೇರೆ ರೀತಿ ಮರಗಳು ಇದ್ವು ಮತ್ತೆ ಅಲ್ಲಿ ಮರ ಯಾರೋ ಒಣಗಿದ್ರೂ ಬಿ ಅದು ಮರ ಹಾಗೆಯೇ ಬೀಳ್ತದೆ ಖರೆ ಯಾರು ಬಿ ಒಯ್ಯಲ್ಲ ಏನೋ ಅದು ಹೋಗ್ಬೆ ಆ ಬೆಟ್ಟ ಹತ್ತಿ ಹೋಗ್ಬೇಕಂದ್ರು ಒಟ್ಟು ಕಷ್ಟ ಅಂದರೂ ನಮಗಿಷ್ಟ ಇಲ್ಲ ಅಂತ ನಾವು ಆ ಸ್ಥಳಕ್ಕೆ ಹೋಗಿದ್ದೆವು ಆ ಸ್ಥಳದಾಗೆ ಹೋಗಿ ನಾ ನಾವು ಏನು ಮಾಡಿದ್ದೇವೆಂದ್ರೆ ಅಲ್ಲಿ ನೀರಿನಲ್ಲಿ ಆಟ ಆಡೋದು ನನಗೆ ತುಂಬ ಇಷ್ಟ ನೀರಿನಲ್ಲಿ ನಮ್ಮ ಸರ್ಸು ಟೀಚರ್ಸು ಮತ್ತ ನಮ್ಮ ಫ್ರೆಂಡ್ಸು ಎಲ್ಲರೂ ನಾವು ಏನು ಮಾಡಿದ್ದೇವಂದ್ರೆ ನೀರಿನಾಗೆ ನಾವು ಆಟ ಆಡಿದ್ದೆವು ಆಟ ಆಡೊ ಟೈಮ್ನಾಗೆ ಹೆಂಗೆ ನೀರಂದ್ರು ಈ ನೀರು ಎಲ್ಲಿಂದ ಬರ್ತಾವ ಅಂತ ಹಿಂಗೆ ಅಂದರೂ ನಾವು ಅಲ್ಲಿ ಹೋಗಿ ನೀರಿನಾಗೆ ಹ್ಯಾಂಗೆ ಹೋಗ್ಬೇಕಂದು ನಂಗೆ ಭಾಳ ಭಯ ಆದರೂ ಏನು ನೀರಿದ್ದು ನೀರಿನಾಗೆ ಹೋಗ್ಲಿಕ್ಕೆ ಭಾಳ ಹೇಗೊ ಅಂಜ್ ಅಂಜಿಕಿ ಬಂದರೂ ನಾವು ಹಾಗೆ ಹೋಗಿದ್ದೆವು ಹೋಗಿ ಏನು ಮಾಡಿದೆವು ಅಲ್ಲಿ ನೀರಿನಾಗೆ ಆಟ ಆಡೋದು ಆಯಿತು ಅಲ್ಲಿ ಫ್ರೆಂಡ್ಸ್ ಫೋಟೋ ಎಳ್ಸ್ಕೊಂಬೋದು ಆ ರೀತಿಯೆಲ್ಲ ಮಾಡಿದ್ದೆವು ಮತ್ತೆ ಊಟ ಅಲ್ಲಿ ಅಲ್ಲೇ ಕೂತು ಹಾಡು ಹಾಡಿದ್ದೆವು ಮತ್ತೆ ಊಟ ಮಾಡಿದ್ದೆವು ಆ ಸು ಅದು ಒಂದು ಸ್ಥಳಂದ್ರು ಜೀವನದಾಗೆ ಅಷ್ಟು ಸುಂದರವಾದ ಸ್ಥಳ ಅಲ್ಲಿ ಎಲ್ಲರೂ ಇಷ್ಟಪಟ್ಟು ಈಗ ಮ ಈಗ ಬೇರೆ ತಿ ಎಲ್ಲೋ ಒಂದು ದೇವಾಲಯಕ್ಕೆ ಹೋದರೆ ನಮಗೆ ಏನು ಅನ್ನಿಸ್ತದ ಖಾಲಿ ಗುಡಿ ನೋಡಬಹುದು ನಾವು ಗುಡಿ ನೋಡಿ ಅಲ್ಲಿಂದು ಸ್ಟ್ಯಾಚ್ಯುಗಳು ನೋಡಿ ಈ ಈ ದೇವರು ಈ ರೀತಿ ಇಲ್ಲ ಈ ದೇವರು ಇದು ರೀತಿ ಅಂತ ನಾವು ಅಷ್ಟೆ ತಿಳ್ಕೊಬೋದು ಇದು ಆದರೆ ಇದು ವಾತಾವರಣ ಹ್ಯಾಂಗಿತ್ತಂದ್ರೆ ಬಹಳ ಚೆಂದಿತ್ತು ಸುಂದರವಾದ ವಾತಾವರಣ ಸುಂದರವಾದ ಪಕ್ಷಿಗಳು ಆಯ್ತು ಚೆನ್ನಾಗಿ ನೀರು ಗುಡ್ಡ ಗುಡ್ಡ ಬೆಟ್ಟ ಬೇರೆ ಬೇರೆ ರೀತಿದ್ದು ಮತ್ತೆ ಆ ನೀರಿಗೆ ಹೋಗ್ಲಿಕ್ಕೂ ಭಯ ಅನ್ನಿಸ್ತಿತ್ತು ಬಟ್ ಆ ನೀರಿನಲ್ಲಿ ನಾವು ನಿಂತಿನವು ಭಾಳ ಖುಷಿ ಅನ್ನಿಸ್ತಿತ್ತು ಆ ನೀರು ಬಿಟ್ಟು ನಮಗೆ ಬರ್ಲಿಕ್ಕೆ ಇಷ್ಟನೇ ಆಗಿಲ್ಲ ಯಾಕೆಂದ್ರೆ ಹೇಗಿತ್ತು ಒಂಥರ ಖುಷಿ ಅನ್ನಿಸ್ತಿತ್ತು ಸುತ್ತಮುತ್ತ ಬೆಟ್ಟ ನೋಡಿದ್ರ ಎಷ್ಟು ಕಾಡಿದೆ ನಾವು ಹೆಂಗೆ ಬರ್ತೀವಿ ಅಂತ ಅದು ಇಲ್ಲ